ನನಗೆ ಕನ್ನಡ ಭಾಷೆಯಲ್ಲಿ ಮಾತನಾಡುವುದು ಎಂದರೆ ತುಂಬ ಇಷ್ಟ ಅದಕ್ಕೆ ನನಗೆ ಕನ್ನಡ ಭಾಷೆ ಮಾತನಾಡುವುದು ಮತ್ತು ಬರೆಯುವುದು ನನಗೆ ತುಂಬ ಇಷ್ಟವಾಗಿದೆ ಆದ್ದರಿಂದ ನನಗೆ ಯಾವುದೂ ಕಷ್ಟವಾಗಿದೆ ಎಂದು ಅನಿಸಲೇ ಇಲ್ಲ